ಹಲೋ ಸರ್ ಸರ್ ನೀವು ಸುರೇಶವರಾ ಅದೇ ಇವಾಗ ಇವಾಗ ತಾನೆ ನಾವು ಊಬರಲ್ಲಿ ಇಳಿದೆ ಅಲ್ಲವಾ ಬಸವನ್ಗುಡಿಯಲ್ಲಿ ಇವಾಗ ತಾನೆ ಒಬ್ರನ್ನ ಡ್ರಾಪ್ ಮಾಡಿದ್ರಲ್ಲಾ ಅವಳೇ ಸರ್ ನಾನು ಸರ್ ನಾನು ನಿಮ್ಮ ಕ್ಯಾಬಲ್ಲಿ ಏನಾದರೂ ನನ್ನ ಪರ್ಸ್ ಬಿಟ್ಟಿದ್ದೇನಾ ಒಂದು ಸಲ ಚಕ್ ಮಾಡಿ ಸರ್ ಸರ್ ಅದ್ರಲ್ಲಿ ತುಂಬ ಇಂಪೋರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ದುಡ್ಡಿತ್ತು ಸ್ವಲ್ಪ ನೋಡಿ ಸರ್ ಓಕೆ ಓಕೆ ಸರ್ ನೀವೇನಾದರೂ ನನಗಿವಾಗ ಲೊಕೇಶನ್ ಇಳಿಸಿದ್ರಲ್ಲ ಅಲ್ಲಿಗೆ ಬರೋಕ್ಕಾಗುತ್ತ ಸರ್ ಪ್ಲೀಸ್ ಸರ್ ಓ ಓಕೆ ಸರ್ ಎಷ್ಟೊತ್ತಾಗುತ್ತೆ ಅವ್ರ್ನ ಇಳಿಸಿ ಬರ್ತಿರಾ ಓಕೆ ಸರ್ ಸರ್ ಪ್ಲೀಸ್ ಸರ್ ಒಂದು ಸಲ ಚಕ್ ಮಾಡಿ ನನಗೆ ಅದು ಇಂಪೋರ್ಟೆಂಟ್ ಇದೆ ಓಕೆ ಸರ್ ಇಲ್ಲಾಂದರೆ ನಾನು ಇಲ್ಲಂದರೆ ನಿಮ್ಮ ಕಂಪ್ನೀ ಅವರಿಗೆ ಹೆಡ್ಡಿಗೆ ಏನಾದರೂ ಮೆಸೇಜ್ ಕಾಲ್ ಇದನ್ನ ಮಾಡಬೇಕಾ ಈ ಥರದ್ದೆಲ್ಲ ಆಗಿದೆ ಅಂತ ಇಲ್ಲವಾ ಸರಿ ಅಣ್ಣ ಒಂದು ಸಲ ಬನ್ನಿ ನಾನು ಒಂದು ಸಲ ಚಕ್ ಮಾಡ್ತೀನಿ ಇಲ್ಲೇ ಇಲ್ಲೇ ಕಾಯ್ತಾ ಇರ್ತಿನಣ್ಣ ಅದೇ ಲೋಕೇಶನಿಗೆ ಡ್ರಾಪ್ ಮಾಡಿದ್ದರಲ್ಲ ಅಲ್ಲೇ ಪ್ಲೀಸ್ ಅಣ್ಣ ಹಾಂ ಸರಿ ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ತುಂಬ ಇಂಪೋರ್ಟೆಂಟ್ ಇತ್ತು ಅದರಲ್ಲಿ ಅದ್ರಲೇನ್ನು ದುಡ್ಡು ಆ ಥರದ್ದೆಲ್ಲ ತುಂಬ ಇಂಪೋರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಆ ಥರದ್ದೆಲ್ಲ ಇತ್ತು ಹಾಗೇ ಆಫೀಸಿಗೆ ಸಂಬಂಧ್ಪಟ್ಟಿದ್ದು ಒಂದು ಸ್ವಲ್ಪ ಚೀಟಿಗಳಿದ್ದವು ಅದಕ್ಕೆ ಸರಿ ಅಣ್ಣ ಸರಿ ಅಣ್ಣ ನಾನಿಲ್ಲೇ ಕಾಯ್ತಾ ಇರ್ತಿನಿ ಬನ್ನಿ ಅಣ್ಣ ಸರಿ